ನಮಸ್ತೆ ಮೇಡಮ್ ಹಾಂ ಹೇಳಿ ಮೇಡಮ್ ಏನು ಹೆಲ್ಪ್ ಬೇಕಿತ್ತು ಹಾಂ ಹೌದಾ ನನಗೆ ಗೊತ್ತಿರಲಿಲ್ಲ ಯಾರೂ ಹೇಳಿರ್ಲಿಲ್ಲ ನೀವು ಕಾಲ್ ಮಾಡಿದಕ್ಕೆ ಈಗ ಗೊತ್ತಾಗಿದೆ ಅಂದರೆ ಯಾವ ಥರ ಪೇಯಿಂಟ್ ಬೇಕು ಯಾವ ಥರ ಡಿಸೈನ್ಸು ನೀವು ಸಜೆಸ್ಟ್ ಮಾಡೋದು ಓಕೆ ಅಲ್ಲ ನಿಮ್ಮದೆ ನಿಮ್ಮದೇ ಓನ್ ಡಿಸೈನ್ಸ್ ಯಾವ್ದರ ಇದ್ದರೆ ಹೇಳಿ ಇಲ್ಲ ಅಂದರೆ ನಮ್ಮ ಕಂಪ್ನಿ ಇಂದ ಡಿಸೈನ್ಸ್ ಇದೆ ಸ್ವಲ್ಪ ಹೌದು ನಮಗೆ ಈ ನಂಬರಿಗೆ ವಾಟ್ಸ್ಆ್ಯಪ್ ಮಾಡ್ತೀವಿ ಎಕ್ಸ್ಟ್ರಾ ಚಾರ್ಜಸ್ ಅಂದರೆ ನಿಮ್ಮ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನು ನಾರ್ಮಲ್ ಡಿಸೈನ್ ಅಂದರೆ ಓಕೆ ಮಾಡ್ತೀವಿ ಅದ್ರ ಮೇಲೆ ಇನ್ನೂ ಎಕ್ಸ್ಟ್ರಾ ಬೇಕು ನಮ್ಗೇನೊ ಟೈಪ್ ಕೇಳಿದರೆ ಅದ್ರ ಮೇಲೆ ಎಕ್ಸ್ಟ್ರಾ ಅಮೌಂಟ್ ಬರುತ್ತೆ ಅಂದರೆ ನಾವು ಆಫರ್ ಬಿಟ್ಟಿದ್ದೀವಿ ನೀವು ನೋಡಿ ಸೆಲೆಕ್ಟ್ ಮಾಡಿ ಇಲ್ಲ ಇಲ್ಲ ಅಂದರೆ ಡಿಸೈನ್ಸ್ ಯಾವ ಥರ ಇರುತ್ತೆ ಅದೇ ಈಗ ಕಾಸ್ಟ್ಲಿದು ನೋಡಿರ್ತೀರ ಅನ್ಕೊಳ್ಳಿ ಕಾಸ್ಟ್ ಇದ್ರ ಮೇಲೆ ಅದ್ಕೆ ಸ್ವಲ್ಪ ಡಿಸ್ಕೌಂಟ್ ಅಂತ ನಾವು ಮಾಡ್ಕೊಡ್ತೀವಿ ಬನ್ನಿ ಮೇಡಮ್ ನಾವು ಮಾತಾಡೋಣ ಬೇಕಾದರೆ ನೀವು ಎಲ್ಲಿ ಅಡ್ರಸ್ಸು ಎಲ್ಲಿ ಇರೋದು ಹೌದಾ ಹೌದಾ ನಿಮ್ಗೆ ಯಾವತ್ತು ಬೇಕು ಇನ್ನೂ ಒನ್ ವೀಕ್ ಒನ್ ವೀಕ್ ಹಾಂ ಓಕೆ ಮೇಡಮ್ ನಾವು ಹೇಳ್ತೀನಿ ನಮ್ಮ ಕಳಿಸ್ತೀನಿ ಕೆಲ್ಸದೋರ್ನ ಅವ್ರಿಗೆ ಹೇಳಿ ನಮ್ಮ ವಾಟ್ಸ್ಆ್ಯಪ್ ಮಾಡ್ತೀನಿ ಸೆಲೆಕ್ಟ್ ಮಾಡಿ ಕೊಡ್ತೀನಿ ಡಿಸೈನಾ ನೆಕ್ಸ್ಟ್ ಅವ್ರ ಕೆಲಸ ಅವ್ರು ನೋಡ್ಕೊತಾರೆ ಆದರೂ ನೀವು ವಿಸಿಟ್ ಮಾಡಿ ಬಂದು ಹಾಂ ಯಾವುದಕ್ಕು ಒಂದು ಸಲ ನೀವು ಬಂದು ವಿಸಿಟ್ ಮಾಡೇ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಬೇಕಾದರೆ ನಾವು ಅಲ್ಲೇ ನೋಡೋಣ ಅಮೌಂಟಿಂದೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ ಹಾಂ ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಬನ್ನಿ

ಹಾಂ ಓಕೆ ಮೇಡಮ್